ಹಲೋ ಹಾಂ ಅವರೆ ಹೇಳಿ ಹಾಂ ಹೌದಾ ಮೇಡಮ್ ಹೇಳಿ ನಿಮ್ಮ ಹೆಸ್ರು ಹೌದು ಮೇಡಮ್ ನಮ್ಮ ಕರ್ನಾಟಕ ಗಂಧದ ನಾಡು ಅಂತಲೇ ಫೇಮಸ್ಸು ನಮ್ಮ ಕರ್ನಾಟಕದಲ್ಲಿ ಒಳ್ಳೊಳ್ಳೆ ಗಂಧದ ಮರಗಳು ಇದ್ದಾವೆ ನಿಮಗೆ ಫ್ಯೂರ್ ಸಂಪ್ರದಾಯಕವಾಗಿ ನಿಮಗೆ ಯಾವ ಥರ ಬೇಕು ಆ ಥರ ಎಲ್ಲ ಸ್ಟ್ಯಾಂಡರ್ಡ್ಸ್ ನಮಲ್ಲಿ ಸಿಗುತ್ತೆ ಖಂಡಿತ ನಾವು ಮಾಡ್ಕೊಡ್ತೀವಿ ಸ್ವಲ್ಪ ಪ್ರೈಸ್ ಜಾಸ್ತಿ ಅದ್ರೂ ಒಳ್ಳೇ ಗುಡ್ ಕ್ವಾಲಿಟಿ ನಿಮಗೆ ತುಂಬ ಬಾಳಿಕೆ ಬರುವಂತಹ ಅದರಿಂದ ಆ ಆ ಗಂಧದಿಂದ ತಯಾರಾಗುವಂಥ ಪ್ರಾಡಕ್ಟ್ ಸೋಪ್ಸು ಮತ್ತು ಹಣೆ ಬೊಟ್ಟು ಸು ಮತ್ತು ತಿಲಕಗಳೆಲ್ಲ ನಮ್ಮ ಹತ್ರ ಸಿಗುತ್ತೆ ಖಂಡಿತ ನಿಮಗೆ ಇದು ಸಿಗುತ್ತೆ ಮೇಡಮ್ ರೀಸನೆಬಲ್ ಪ್ರೈಸಿಗೆ ನಿಮಗೆ ತಂದು ಕೊಡ್ತೀವಿ ಓಕೆ ಹಾಂ ಓಕೆ ಮೇಡಮ್ ಹಾಂ ಖಂಡಿತ ನಮಗೆ ಕೊಡ್ತೀವಿ ನಿಮ್ಮ ಅಡ್ರಸ್ ನಿಮಗೆ ನಿಮ್ಮ ಫೋನ್ ನಂಬರ್ ಕೊಟ್ರೆ ನಮ್ಮ ಅಡ್ರೆಸನ್ನ ನಾನು ನಿಮಗೆ ಕಳಿಸ್ತೀವಿ ನಮ್ದು ಆನ್ ಲೈನ್ ಸಪ್ಲೈಸ್ ಎಲ್ಲ ಇದೆ ಇಲ್ಲ ನೀವೇ ನಮ್ಮ ಇಲ್ಲಿಗೆ ಬಂದು ಬಂದ್ದಿವಿ ಅಂತ ಹೇಳಿದ್ರೆ ನಮ್ಮ ಶಾಪ್ಗೆ ಆ ಬಂದರೆ ನಾವೇ ನಿಮಗೆ ತೋರಿಸಿ ನಿಮಗೆ ಯಾವ ಥರ ಬೇಕು ಆ ಥರ ಕೊಡ್ತೀವಿ ಮ್ಯಾಡಮ್ ರೆಸನೆಬಲ್ ಪ್ರೈಸೆ ಹಾಂ ಖಂಡಿತ ಖಂಡಿತ ಬರಬೌದು ಖಂಡಿತ ಬರಬೌದು ನೀವು ಬಂದು ಪರ್ಚಸ್ ಮಾಡಿ ಹೋಗಬೌದು ನಿಮಗೆ ಕ್ವಾಲಿಟಿಲಿ ಯಾವುದೇ ನೋ ಇಸೂಸ್ ನಾವು ಕ್ವಾಲಿಟಿಲಿ ಕಾಂಪ್ರಮೈಸ್ ಆಗೋಲ್ಲ ಖಂಡಿತ ನಾವು ಒಳ್ಳೇ ಗುಡ್ ಪ್ರಾಡಕ್ಟ್ನ ಖಂಡಿತ ಕೊಡುವಂಥ ಕೆಲಸ ಮಾಡ್ತೇವೆ ಮೇಡಮ್ ಹ್ಞೂ ಖಂಡಿತ ಮ್ಯಾಮ್ ಬನ್ನಿ